ನಮ್ಮೂರು ಶಿವಮೊಗ್ಗ ಶಿವಮೊಗ್ಗ ನಮ್ಮ ಭಾರತದಲ್ಲಿರುವ ಜ ರಾಜ್ಯಗಳಲ್ಲಿ ಒಂದು ರಾಜ್ಯ ಇದು ಸುಂದರವಾದ ಊರು ನಮ್ಮ ಊರಲ್ಲಿ ತುಂಬಾ ಒಳ್ಳೊಳ್ಳೆ ಸ್ಥಳಗಳು ಇವೆ ನೋಡಲು ಎರಡು ಕಂಗಳು ಸಾಲದು ಅಂತ ಹೇಳಬಹುದು ಶಿವಮೊಗ್ಗ ಮಲೆನಾಡಿನ ಒಂದು ಭಾಗವಾಗಿದೆ ಮತ್ತೆ ನಮ್ಮೂರಲ್ಲಿ ಹೆಚ್ಚಾಗಿ ಅಕ್ಕಿ ಬೆಳೆ ಬೆಳೆಯುವುದರಿಂದ ಅಕ್ಕಿ ಬಟ್ಟಲು ಮತ್ತೆ ಅಕ್ಕಿ ಕಣಜ ಅಂತ ಏನೇನು ಕರೀತಾರೆ ಇಂತಹ ಊರಲ್ಲಿ ಬೆಳೆದಿರೋದು ಹುಟ್ಟಿ ಬೆಳೆದಿರೋದು ನನ್ನ ಪುಣ್ಯ ನನಗೆ ತುಂಬ ಖುಷಿಯಾಗುತ್ತೆ ಇಂಥ ಊರಲ್ಲಿ ಹುಟ್ಟಿರೋದು ಮತ್ತೆ ನಮ್ಮ ನಾಡಲ್ಲಿ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯುತ್ತಾರೆ ಇಂಥಹ ಸಾಂಸ್ಕೃತಿಕ ಊರಲ್ಲಿ ಹುಟ್ಟಿರುವುದು ನನ್ನ ಪುಣ್ಯ ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿರುವ ಹಲವು ಸ್ಥಳಗಳು ಇದ್ದಾವೆ ತುಂಬ ಒಳ್ಳೊಳ್ಳೆ ಸ್ಥಳಗಳು ಇದಾವೆ ಜೋಗ ಜಲಪಾತ ಮತ್ತು ಸೂರ್ಯಾಸ್ತಕ್ಕೆ ಆಗುಂಬೆ ಇನ್ನೂ ಮುಂತಾದ ವಿಶ್ವ ಪ್ರಿಯವಾ ಪ್ರಸಿದ್ದವಾದ ಜಾಗವು ಹೊಂದಿವೆ ಇಲ್ಲಿರುವ ಮರ ಗಿಡಗಳು ನದಿಗಳು ದಟ್ಟ ಕಾಡುಗಳು ದೇವಾಲಯಗಳು ಎಲ್ಲವೂ ನೋಡಲು ಎರಡು ಕಣ್ಣುಗಳು ಸಾಲದು ಮತ್ತೆ ರಾಷ್ಟ್ರಕವಿ ಕುವೆಂಪು ಅವರು ಈ ಜಾಗದಲ್ಲಿ ಅಂದರೆ ಈ ಶಿವಮೊಗ್ಗ ಅಂದರೆ ತೀರ್ಥಹಳ್ಳಿಯಲ್ಲೇ ಹುಟ್ಟಿರೋದು ಅದಂತೂ ನನಗೆ ತುಂಬಾ ಹೆಮ್ಮೆಯ ವಿಷಯ ನಾನು ನನಗೆ ಸ್ನೇಹಿತರು ಯಾರಾದರೂ ಬೇರೆ ಊರುಗಳಿಂದ ಮಾತನಾಡಬೇಕಾದರೆ ಅವರ ಊರ ಬಗ್ಗೆ ಹೇಳ್ಕೊಬೇಕಾರೆ ನಾನು ಹೇಳ್ತಾ ಇರ್ತೀನಿ ನಮ್ಮ ನಾಡಲ್ಲಿ ರಾಷ್ಟ್ರಕವಿ ಹುಟ್ಟಿರೋದು ತುಂಬಾ ಪ್ರ ಪ್ರಸಿದ್ಧವಾಗಿದ್ದವರು ಅವರು ಮತ್ತೆ ತುಂಬಾ ವಿಶ್ವಪ್ರಸಿದ್ದವಾಗಿರುವ ಜೋಗ ಜಲಪಾತ ನಮ್ಮೂರಲ್ಲಿ ಇದೆ ಬನ್ನಿ ಅಂತ ಹೇಳ್ತಾ ಇರ್ತೀನಿ ಸೋ ನನಗಂತೂ ತುಂಬನೇ ಖುಷಿ ಆಗುತ್ತೆ ನಮ್ಮ ಊರಲ್ಲಿ ಇಂತಹ ಜಾಗಗಳು ಮತ್ತೆ ಈ ಊರಲ್ಲಿ ಏನೆಂದರೆ ತುಂಬ ಮರ ಗಿಡ ಬೆಟ್ಟ ಗುಡ್ಡ ಕಾಡುಗಳು ಎಲ್ಲ ಇರೋದ್ರಿಂದ ನಮಗೆ ಯಾವತ್ತಿಗೂ ಬೇಜಾರು ಅನ್ಸೋದೇ ಇಲ್ಲ ನಮ್ಮ ನಮ್ಮ ಕೆಲಸಗಳೆಲ್ಲಾ ಮುಗಿಸಿಕೊಂಡು ನಾವು ಹೊರಗಡೆ ಹೋಗಿ ಕೂತೆ ಕೂತರೆ ಸಾಕು ನಮಗೆ ಆಗ ಹಸಿರು ಮರಗಳನ್ನ ಅವುಗಳನ್ನ ನೋಡ್ಕೊಂಡೇನೇ ನಮ್ಮ ಸಮಯನ ಕಳಿಬಹುದು ಅಂತ ಹೇಳಬಹುದು ನನಗಂತೂ ತುಂಬ ಖುಷಿಯಾಗುತ್ತೆ ಅಷ್ಟೆ